ನಮ್ಮ ಕರ್ನಾಟಕ ಹಲವು ವಿವಿಧ ರೀತಿಯ ಪರಂಪರೆಯನ್ನು ಸಾಂಸ್ಕರ ಪ್ರತಿವಂತ ಪಡೆದಂಥ ರಾಜ್ಯವಾಗಿದೆ ಇಲ್ಲಿ ಭರತನಾಟ್ಯ ಯಕ್ಷಗಾನ ಬಯಲಾಟ ಥರದ ನಾ ಸಾಕಷ್ಟು ವಿವಿಧ ರೀತಿಯ ಸಾಂಸ್ಕೃತಿಕ ಪರಂಪರೆಯು ಮುಂದುವರೆದಿದೆ ನಮ್ಮ ರಾಜ್ಯದಲ್ಲಿ ರಾಜರ ಕಾಲದಿಂದಲೂ ಕೂಡ ಭರತನಾಟ್ಯಕ್ಕೆ ಒಂದು ಒಳ್ಳೆಯ ಹೆಸರಿದೆ ಈ ರಾಜ ನರ್ತಕಿಯರು ಅಂದು ಮಾಡುತ್ತ ರಾಜಸೇವೆ ರಾಜ ನರ್ತಕಿಯರಿಗೆ ರಾಜ್ಯದ ರಾಜಸ್ಥಾನದ ರಾಜ್ಯ ಸಭೆಯಲ್ಲಿ ತುಂಬ ಗೌರವದ ಸ್ಥಾನವಿತ್ತು ಅವರು ಅದಕ್ಕೆ ಅದಕ್ಕಾಗಿ ತಮ್ಮ ಗೌರವದ ಅವರಿಗಾಗಿ ಒಂದು ಗೌರವದ ಗೌರವವನ್ನು ಪಡೆದುಕೊಳ್ಳುತ್ತ ಇದ್ದರು ಅಂತೆಯೇ ಸಾಕಷ್ಟು ಬ ಸಾಂಪ್ರದಾಯಿಕ ಪರಂಪರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ನಡೆದು ಬಂದಿದೆ ಮುಖ್ಯವಾಗಿ ಭರತನಾಟ್ಯ ಭರತನಾಟ್ಯ ತುಂಬ ಗೌರವದಿಂದ ವಾ ಪಾರಂಪರ್ಯವಾಗಿ ನಮ್ಮ ರಾಜ್ಯದಲ್ಲಿ ಬೆಳೆದು ಬಂದಿದೆ ಹಾಗೇ ಯಕ್ಷಗಾನ ಯಕ್ಷಗಾನ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಪ್ರಸಿದ್ದಿಯನ್ನು ಪಡೆದಿದೆ ಅದರಲ್ಲಿ ಮಹಾ ಮಹಾನ್ ಅತಿರಥ ಮಹಾ ವ್ಯಕ್ತಿಯಾಗೂ ಕೂಡ ಅದರಲ್ಲಿ ಈ ಭರತ ಬ ಯಕ್ಷಗಾನ ಪದ್ದತಿಯನ್ನೆ ಮುಂದುವರೆಸಿಕೊಂಡು ಬಂದಿದ್ದಾರೆ ಆ ಬದ್ದ ಆ ಪದ್ದತೀ ಕೂಡ ಇನ್ನುವರೆಗೂ ಮುಂದುವರೆದಿದೆ ಶಿವರಾಮ ಕಾರಂತರಂಥ ಮಹಾನ್ ಕುವೆಂಪು ಸಾಕಷ್ಟು ಜನಗಳು ಇದರಲ್ಲಿ ತಮ್ಮ ಕೆಲಸವನ್ನು ಕೊಡುಗೆಯನ್ನು ನೀಡಿದ್ದಾರೆ ಶಿವರಾಮ ಕಾರಂತರು ಯಕ್ಷಗಾನ ಪರಂಪರೆಯ ಮಹಾನ್ ಕಲಾವಿದರಾಗಿದ್ದರು ಆ ಕಲಾವಿದ ಪದ್ದತಿಯನ್ನೇ ಇನ್ನೂ ಇಂದೂ ಕೂಡ ಆ ಯಕ್ಷಗಾನದಲ್ಲಿ ತುಂಬ ಒಳ್ಳೆ ಒಳ್ಳೆಯ ಕಲಾವಿದರು ತಮ್ಮ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹಾಗೇ ಬಯಲಾಟ ಬಯಲಾಟ ಕೂಡಾ ನಮ್ಮ ಉತ್ತರ ಕರ್ನಾಟಕದ ಒಂದು ಪರಂಪರೆ ಆದ ಅದು ಕೂಡ ಇನ್ನುವರೆಗೂ ನಡೆದು ಬಂದಿದೆ ಸುಗ್ಗಿ ಕುಣಿತ ಸಾಕಷ್ಟು ಹಳ್ಳಿಗಳಲ್ಲಿ ತಮ್ಮ ಸುಗ್ಗಿ ಕುಣಿತಕ್ಕಾಗಿ ಕೂಡ ನಮ್ಮ ಜನ ತುಂಬ ಪ್ರಯತ್ನ ತಮ್ಮ ಪರಂಪರೆಯನ್ನು ಕೂಡ ಉಳಿಸಿಕೊಂಡಿದ್ದಾರೆ ಹೀಗೆ ಸಂಪ್ರಕ್ರುತ ಸಾಂಸ್ಕೃತಿಕ ಪರಂಪರೆಯು ನಮ್ಮ ರಾಜ್ಯದಲ್ಲಿ ಅಲ್ ಮಂದ್ ಮೊದಲಿನಿಂದೂ ಇನ್ನುವರೆಗೂ ನಡೆದುಕೊಂಡು ಬಂದಿದೆ ಹಾಗೇ ಮೈಸೂರು ಮೈಸೂರು ದಸರಾ ಕೂಡ ಒಂದು ಸಾಂಸ್ಕೃತಿಕ ಸಾಂಸ್ಕೃತಿಕ ಹಬ್ಬವಾಗಿಯೇ ಪರಿಗಣಿತವಾಗುತ್ತದೆ ಆ ಮೈಸೂರು ಸಂಸ್ಕೃತಿ ಸಂಸ್ಥಾನದಲ್ಲಿ ಸುಮಾರು ಹತ್ತು ದಿನಗಳ ಕಾಳ ದಸ್ರಾ ರಜೆಯಲ್ಲಿ ಹಬ್ಬಗಳಲ್ಲಿ ಹಬ್ಬ ಹಬ್ಬದಲ್ಲಿ ಮೊದಲನೇ ದಿವಸದಿಂದ ಕೊನೆಯ ದಿ ವಿಜಯ ದಶಮಿಯವರೆಗೂ ದಿನ ದಿನನಿತ್ಯವೂ ಒಂದೊಂದು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಬರುತ್ತವೆ ಅಲ್ಲಿ ಮುಖ್ಯವಾಗಿ ಸಂಗೀತ ಕೂಡ ಒಂದು ಸಾಂಸ್ಕೃತಿಕ ಪರಂಪರೆಯಂತೆ ಹೇಳಬೋದು ಪ್ರತಿನಿತ್ಯವೂ ಒಂದೊಂದು ಥರದ ಸಂಗೀತ ಗಾಯನ ಮುಂತಾದವುಗಳು ಅಲ್ಲಿ ನಡೆದು ಬರುತ್ತವೆ ಅದರಲ್ಲಿ ಹಿಂದುಸ್ತಾನಿ ಗಾಯನ ಕೂಡ ಒಂದು ಮುಖ್ಯವಾದ ಸಾಂಸ್ಕೃತಿಕ ಪ್ರತಿ ಪರ ಪರಂಪರೆಯಂತೆ ಮುಂದುವರೆದಿದೆ ಸಂಗೀತಕ್ಕೆ ಅಲ್ಲಿ ತುಂಬ ಒಂದು ಪ್ರಾಮುಖ್ಯವಾದ ಮಹತ್ವವಿದೆ ಹಾಗೆಯೇ ಅಲ್ಲಲ್ಲಿ ಬೇರೆ ಬೇರೆ ನೃತ್ಯಗಳು ಕೂಡಾ ನಡೆದು ಬರುತ್ತವೆ ನಮ್ಮಲ್ಲಿ ನಡೆದು ಬರೋವಂಥ ಇನ್ನೊಂದು ಪರಂಪರೆ ಅಂದರೆ ಈ ವಿಶ್ ವೀರಶೈವರದ್ದು ವೀರಶೈವರಲ್ಲೇನು ಸಾಮಾನ್ಯವಾಗಿ ವೀರಭದ್ರ ದೇವರಿಗೆ ಸಂಬಂಧಪಟ್ಟಂತೆ ಗುಗ್ಗಳ ಮಹೋತ್ಸದಲ್ಲೆ ಕೂಡ ಅವರು ತಮ್ಮದೇ ಆದ ಒಂದು ವೀರಶೈವ ಗಾದೆಯನ್ನು ಹೇಳುತ್ತ ಬರುತ್ತಾರೆ ಅದಕ್ಕು ಕೂಡ ತುಂಬ ವಿ ಮಹತ್ವದ ತಿರುವು ಇದೆ ಅದನ್ನು ಕೂಡ ಇಲ್ಲಿವರೆಗೂ ಖುಷಿಯಿಂದೆ ಮಾ ತುಂಬ ಅದ್ಧೂರಿಯಾಗಿ ಶ್ರದ್ದೆ ಭಕ್ತಿಯಿಂದ ಅದನ್ನು ನಡೆಸಿಕೊಂಡು ಬರುತ್ತಿದ್ದಾರೆ ಅದಕ್ಕೆ ಆದ ಒಂದು ಸ್ಥಾನವಿದೆ ವೀರಶೈವ ಪರಂಪರೆಯ ವೀರಗಾಸೆಗೆ ಪ್ರತಿ ಒಂದು ನಮ್ಮ ಪರಂಪರೆಯಲ್ಲಿ ವಿವಿಧ ವಿವಿಧ ವಿವಿಧತೆ ಏಕತೆ ಎಲ್ಲವೂ ಕೂಡ ನಮ್ಮ ಪರಂಪರೆಯಲ್ಲಿ ಈ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮುಂದುವರ್ಕೊಂಡ್ ಮುಂದುವರೆದುಕೊಂಡು ಬಂದಿದೆ ಈಗ ಸಾಸ್ ಸದಾ ಅವಾಗೇ ನಮ್ಮಲ್ಲಿ ಸಾಕಷ್ಟೂ ವಿವಿಧ ನರ್ತನಗಳು ಕೂಡ ನಮ್ಮಲ್ಲಿ ಇದೆ ಕುದುರೆ ನತ ಕುದರೆ ನರ್ತನ ಬಯಲಾಟ ಗೊಂಬೆಯಾಟಗಳು ಹಾಗೂ ನೂರೆಂಟು ಥರದ ವಿವಿಧ ನೃತ್ಯ ಕಲಾವಿದ ಕಲೆಗಳು ನಮ್ಮಲ್ಲಿ ಮುಂದುವರೆದುಕೊಂಡು ಬಂದಿವೆ ನಮ್ಮದು ತುಂಬ ವಿವಿಧತೆಯನ್ನು ಹೊಂದಿರುವ ರಾಜ್ಯವಾಗಿದೆ ನಮ್ಮ ರಾಜ್ಯಕ್ಕೆ ನಮ್ಮದೇ ಆದ ಒಂದು ಪಾರಂಪಾರಿಕ ಸಾಂಸ್ಕೃತಿಕ ಗೌರವವಿದೆ ಇದಕ್ಕೆ ನಾನು ಹೇಳಲು ನನಗೆ ತುಂಬ ಖುಷಿಯಾಗುತ್ತದೆ ಸಾಕಷ್ಟು ಪದ್ದತಿಗಳನ್ನು ಕೂಡ ನಾವು ಇನ್ನುವರೆಗೂ ಹೊಸ ಹೊಸ ಪದ್ದತಿಗಳು ಸಾ ಇನ್ನು ನಮ್ಮ ಪದ್ದತಿಯಲ್ಲಿ ಅನುಸರ್ಸಿಕೊಂಡು ಬರುತ್ತ ಇರುತ್ತಾರೆ ಸಾಮಾನ್ಯವಾಗಿ ಕರ್ನಾ ಸಾಮ್ ಶಿವಮೊಗ್ಗದ ಮಲ್ನಾಡು ಬಾಗಲಿನ ಶಿವಮೊಗ್ಗದಲ್ ಕೂಡ ವಿವಿಧ ರೀತಿಯ ಬಯಲಾಟದಂಥ ಒಂದು ಯಕ್ಷಗಾನದಂಥ ಪರಂಪರೆ ಕೂಡ ತುಂಬ ಮುಂದುವರೆದಿದೆ ಅದಕ್ಕೆ ಕೂಡ ಇಲ್ಲೆಲ್ಲರ್ಗು ಒಳ್ಳೆಯ ಸ್ಥಾನವಿದೆ ಅವುಗಳನ್ನು ಕೂಡ ಪರಂಪರೆಯನ್ನು ಕೂಡ ಇಲ್ಲಿವರೆಗೂ ಮುಂದಿನವರೆಗೂ ಇನ್ನೂ ಕು ಮುಂದುವರೆಸ್ಕೊಂಡು ಬದರ್ಲಿ ಆಸಕ್ತಿ ತೋರಿಸಿ ಅದನ್ನು ಮುಂದುವರೆಸಿಕೊಂಡು ಅದನ್ನು ಬೆಳೆಸಲು ಕೂಡ ಪ್ರಯತ್ನ ಮಾಡುತ್ತ ಇದ್ದಾರೆ ಇದು ನಮ್ಮ ಹೆಮ್ಮೆಯ ಸಂಕೇತವಂತ ಕೂಡ ಹೇಳಬೌದು